ನಾನು ನಮ್ಮ ಗ್ರಾಮದಲ್ಲಿಯೇ ತುಂಬ ವರ್ಷಗಳಿಂದ ವಿದ್ಯಾಭ್ಯಾಸ ನಡೆಸುತ್ತಿದ್ದೆ ಈಗ ಪಟ್ಟಣದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ಬಟ್ ಅಮ್ ಮ ಮುಂದಿನ ಅಂದರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ನಾನು ನನ್ನ ಗ್ರಾಮದಲ್ಲೇ ಓದಿದ್ದೆ ಅದರಲ್ಲಿ ಹೇಳಬೇಕಂದ್ರೆ ಈಗ ಗ ಗೌರ್ಮೆಂಟ್ ಶಾಲೆಗಳಲ್ಲಿ ಶೌಚಾಲಯದ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಅಷ್ಟು ಶುಚಿ ಸುಚಿತವಾಗಿ ಹಾಗೂ ಕ್ಲೀನ್ನೆಸ್ಸಾಗಿ ಇರೋದಿಲ್ಲ ನಾನು ಓದಿದ ಶಾಲೆಯಲ್ಲಿ ಆಗ ಒಳ್ಳೆಯ ವಿದ್ಯಾಭ್ಯಾಸ ಅಂತೂ ಸಿಕ್ಕಿತು ಬಟ್ ಶೌಚಾಲಯಗಳಾಗಿರಬೋದು ಒಳ್ಳೆಯ ಹೈಜೀನ್ ಫುಡ್ಡು ಅಂದರೆ ಊಟದ ವ್ಯವಸ್ಥೆಗಳು ಸರಿಯಾಗಿ ಇರಲಿಲ್ಲ ಮತ್ತು ದಿನ ದಿನ ಯಾವ್ದು ಗೌರ್ಮೆಂಟ್ ಆ ಏನೇನು ಕೊಡಬೇಕಂತ ಇರುತ್ತೋ ಅದನ್ನು ಅವರು ಕರೆಕ್ಟಾಗಿ ಕೊಡ್ತಿರಲಿಲ್ಲ ಅದ್ರ ಬಗ್ಗೆ ನಾವು ಶಾಲೆಯಲ್ಲಿ ಅವ್ರಿಗೆ ಹೇಳಿದ್ವಿ ಕೂಡ ನಮಗೆ ಸರಿಯಾದ ಊಟ ಸಿಕ್ತಿಲ್ಲ ಅಂದರೆ ಅದ್ರಲ್ಲಿ ಕಲ್ಲು ಸಿಕ್ತಿತ್ತು ಮತ್ತು ಸರಿಯಾಗಿ ಉಪ್ಪು ಖಾರ ಏನೂ ಇರ್ತಿರಲಿಲ್ಲ ಅಂತ ಕೂಡ ಕಂಪ್ಲೇಂಟ್ ಮಾಡಿದ್ವಿ ಅದೇ ರೀತಿಯಲ್ಲಿ ಶೌಚಾಲಯಗಳು ಹೆಣ್ಣು ಮಕ್ಕಳಿಗೆ ಶಾಲೆಗಳಲ್ಲಿ ಶೌಚಾಲಯ ತುಂಬ ಇಂಪಾರ್ಟೆಂಟಾಗುತ್ತೆ ಅದೇ ರೀತಿಯಲ್ಲಿ ನಾನು ಓದಿದ ಗ್ರಾಮದಲ್ಲಿ ಆ ಸಮಯದಲ್ಲಿ ಅಂದರೆ ಒಂದು ನಾಲ್ಕೈದು ವರ್ಷಗಳ ಹಿಂದೆ ಶೌಚಾಲಯದ ವ್ಯವಸ್ಥೆ ಇರಲಿಲ್ಲ ಆ ಸಮಯದಲ್ಲಿ ಕೂಡ ನಾವು ನಮ್ಮ ಉಪಾಧ್ಯಾಯರಿಗೆ ಮತ್ತು ನಿರ್ದೇಶಕರಿಗೆ ಒಂದು ಕ ದೂರನ್ನು ಕೊಟ್ಟಿದ್ದೆವು ಈ ರೀತಿ ಶೌಚಾಲಯದ ವ್ಯವಸ್ಥೆ ನಮಗಿಲ್ಲ ಎಂದು ಬಟ್ ಆದರೆ ಈಗ ಐದು ವರ್ಷದ ನಂತರ ನಾನು ಅದೇ ಶಾಲೆಗೆ ಭೇಟಿ ನೀಡಿದಾಗ ನನಗೆ ಅನಿಸಿದ್ದು ತುಂಬ ಅಭಿವೃದ್ಧಿಯಾಗಿದೆ ಮತ್ತು ಎಲ್ಲ ವ್ಯವಸ್ಥೆಗಳನ್ನು ಗೌರ್ನಮೆಂಟ್ ಅವ್ರಿಗೆ ಕೊಟ್ಟಿದೆ ಶಾಲೆಗಳಿಗೆ ಎಲ್ಲ ತುಂಬ ಚೆನ್ನಾಗಿ ವ್ಯವಸ್ಥೆಗಳನ್ನು ಕೊಟ್ಟಿದ್ದಾರೆ ಮತ್ತು ಅಡುಗೆ ವಿಚಾರಗಳಲ್ಲೇ ಆಗಿರ್ಬೋದು ಅವ್ರಿಗೆ ಏನೇನು ಕೊಡ್ಬೇಕು ಅನ್ಕೊಂಡಿದ್ದರು ವಸತಿಯಾಗಿ ಅಂದರೆ ಬಟ್ಟೆ ಯೂನಿಫಾರ್ಮ್ ಆಗಿರ್ಬೋದು ಅವ್ರಿಗೆ ಪುಸ್ತಕಗಳಾಗಿರ್ಬೋದು ಊಟ ಆಗಿರಬೋದು ಶೌಚಾಲಯದ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಆದರೆ ವಿದ್ಯಾಭ್ಯಾಸದಲ್ಲಿ ಹಿಂದುಳ್ದಿದ್ದಾರೆ ಹೇಗೆ ಅಂತ ಹೇಳಿದಾಗ ಈಗ ಎಜುಕೇಷನ್ ಸಿಸ್ಟಮಲ್ಲಿ ತುಂಬ ಚೇಂಜಾಗಿದೆ ಮುಂಚೆ ಕೊಡ್ತಾ ಇದ್ದಿದ್ದಷ್ಟು ನಮಗೆ ಓದೋದ್ರ ಮೇಲೆ ಒಂದು ಆಸಕ್ತಿ ಈಗ ಇರುವ ವಿದ್ಯಾರ್ಥಿಗಳಿಗೆ ಅವರು ಕೊಡುತ್ತಿಲ್ಲ ಕೇರ್ಲೆಸ್ಸಾಗಿ ತುಂಬ ಪಾಠನ ಮಾಡ್ತಿದ್ದಾರೆ ಗೌರ್ನಮೆಂಟ್ ಕೆಲಸ ಅಂದರೆ ನಮಗೆ ಬಂದರೂ ಕುತ್ಕೊಂಡರೂ ಸಂಬಳ ಬರುತ್ತೆ ಅನ್ನೋ ರೀತಿಯಲ್ಲಿ ನಡ್ಸ್ಕೊತಿದ್ದಾರೆ ಆ ಒಂದು ಅಸಮಾಧಾನ ಇದೆ